ನನ್ನ ಜೀವನದಲ್ಲಿ ನಾನು ಎದುರಿಸಿದ್ದು ಅತಿ ದೊಡ್ಡ ಸವಾಲು ಯಾವುದಪ್ಪ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರಬಹುದು ವಿದ್ಯಾರ್ಥಿಗಳಿಗೆ ಅವರ ಜೀವನದಲ್ಲಿ ಎದುರಿಸಿದ ದೊಡ್ಡ ಮತ್ತೆ ಸವಾಲು ಯಾವುದಪ್ಪ ಅಂದರೆ ಅದು ಪರೀಕ್ಷೆಯಾಗಿರಬಹುದು ನನ್ನ ಜೀವನದಲ್ಲೂ ಕೂಡ ಅದು ಬಹಳ ಮುಖ್ಯ ಪಾತ್ರವಹಿಸಿತು ಯಾಕಪ್ಪಾ ಅಂತ ಅಂದರೆ ನಾನು ದ್ವಿತೀಯ ಪಿ ಯು ಸಿ ಓದ್ಬೇಕಾದ್ರೆ ನನಗೆ ಹುಷಾರು ಇರ್ಲಿಲ್ಲ ಅದು ಇನ್ನೇನು ಪರೀಕ್ಷೆ ಸಮಯ ಹತ್ರ ಬರ್ಬೇಕಾದ್ರೆ ನಾನೊಂದು ಎರಡು ತಿಂಗಳು ಆದರೂ ನಾನು ಕಾಲೇಜಿಗೆ ಹೋಗಿರ್ಲಿಲ್ಲ ಯಾಕಪ್ಪಾ ಅಂತ ಅಂದರೆ ನನಗೆ ಮೈಯ್ಯಲ್ಲಿ ಹುಷಾರು ಇರಲಿಲ್ಲ ಕಾಲೇಜಿಗೆ ಹೋಗೋಕ್ಕೂ ಸಮೇತ ಆಗ್ತಿರಲಿಲ್ಲ ಅದಕ್ಕೆ ನಾನು ನಾನು ಓದ್ಕೊಂಡು ಇರಲಿಲ್ಲ ಎರಡು ತಿಂಗಳು ಪರೀಕ್ಷೆಗೆ ಇನ್ನೇನು ಹತ್ತಿರ ಬರ್ತಿರ್ಬೇಕಾದ್ರೆ ಕಾಲೇಜಲ್ಲಿ ಪಾಠ ಎಲ್ಲ ಮಾಡ್ಬಿಟ್ಟಿದ್ರು ಅದರದ್ದೂ ಎಲ್ಲ ನನ್ನ ಸ್ನೇಹಿತರು ಬಂದು ನನಗೆ ವಿಷಯಗಳನ್ನ ಅರ್ಥ ಮಾಡಿಸ್ತಾಯಿದ್ರು ಅವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲಅದಕ್ಕೆ ನನಗೆ ಅಳು ಬರ್ತಿತ್ತು ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸೋದಿಲ್ಲ ಏನಾಗ್ಬಿಡುತ್ತೋ ಏನೋ ಅಂತ ಭಾಳ ಭಯ ಪಟ್ಬಿಟ್ಟಿದ್ದೆ ಆವಾಗ ನನ್ನ ಫ್ರೆಂಡ್ಸು ಮತ್ತೆ ನನ್ನ ಪೋಷಕರು ನನಗೆ ಒಳ್ಳೆಯ ವಿಷಯಗಳನ್ನ ಹೇಳಿದ್ರು ಹಾಗೆ ಅನ್ಕೋಬೇಡ ನಿನ್ನ ಕೈಯ್ಯಿಂದ ಆಗುತ್ತೆ ನೀನು ಮಾಡು ನೀನು ಸಾಧಿಸ್ತೀಯಾ ಅಂತ ಹೇಳ್ತಿದ್ರು ಅವರು ಹೇಳ್ತಿದ್ದ ವಿಷಯಗಳೆಲ್ಲ ನನಗೆ ತಲೆಯಲ್ಲಿ ಇಟ್ಕೊಳ್ತಿದ್ದೆ ಮತ್ತೆ ನಾನು ಎಷ್ಟು ಓದ್ಕೊಂಡಿದ್ನೋ ಅಷ್ಟನ್ನೇ ಹೋಗಿ ನೀನು ಬರಿ ನಿನ್ನ ಕೈಯ್ಯಿಂದ ಆಗುತ್ತೆ ಅಂತ ಅವರು ಹೇಳ್ತಿದ್ರು ಅವ್ರದ್ದು ಎಲ್ಲ ನನ್ನನ್ನು ಪ್ರೋತ್ಸಾಹಿಸಿದ್ದು ನೋಡಿ ಹೌದು ನನ್ನ ಕೈಯ್ಯಿಂದ ಆಗುತ್ತೆ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಪರೀಕ್ಷೆ ಬರಿಯೋದಕ್ಕೆ ಹೋದೆ ಮೊದಲನೇ ದಿನ ಗಣಿತ ವಿಷಯ ಇತ್ತು ಆದರೆ ನಾನು ಗಣಿತ ನನಗೆ ಗಣಿತ ಅಂದರೆ ಆಗ್ತಿರ್ಲಿಲ್ಲ ನಾನು ಸ್ವಲ್ಪ ಸ್ವಲ್ಪ ಓದ್ಕೊಂಡಿದ್ದೆ ಮತ್ತೆ ಸೂತ್ರಗಳೆಲ್ಲ ನನಗೆ ಗೊತ್ತಿತ್ತು ನನ್ನ ಸ್ನೇಹಿತರೆಲ್ಲ ಹೇಳ್ತಿದ್ರು ಹೌದು ನಿನ್ನ ಕೈಯ್ಯಿಂದ ಆಗುತ್ತೆ ನೀನು ಮಾಡು ಅಂದಾಗ ನಾನು ಪರೀಕ್ಷೆಯಲ್ಲಿ ಎಲ್ಲ ಪರೀಕ್ಷೆಯಲ್ಲೂ ಚೆನ್ನಾಗಿ ಬರೆದೆ ಉತ್ತಮ ಅಂಕಗಳು ನನಗೆ ಸಿಕ್ಕಿದ್ವು ಆವಾಗ ನನಗೆ ತುಂಬ ತುಂಬ ಖುಷಿಯಾಯಿತು